ಎರಡು ಅಕ್ಟೋಬರ್ ಎರಡು ಸಾವಿರದ ಒಂದು ಇಪ್ಪತ್ತೆಂಟು ಜೂನ್ ಎರಡು ಸಾವಿರದ ಒಂದು ಇಪ್ಪತ್ತೇಳು ಜೂನ್ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ನಾಲ್ಕು ಏಪ್ರಿಲ್ ಎರಡು ಸಾವಿರದ ನಾಲ್ಕು ಆರು ಫೆಬ್ರವರಿ ಎರಡು ಸಾವಿರದ ಒಂದು